ನಮ್ಮ ಮೈಸೂರು ನಾನು ಮೈಸೂರಲ್ಲಿ ನಂಜನ ಗೂಡಲ್ಲಿ ಚಿಕ್ಕ ವಯಸ್ಸಿದ್ದಾಗೆ ಮೈಸೂರಲ್ಲೆ ನಾನು ಬೆಳೆದಿದ್ದು ಮೈಸೂರಲ್ಲಿ ಹಲವು ರೀತಿಯ ಸಾಂಸ್ಕೃ ಮೈಸೂರನ್ನ ಸಾಂಸ್ಕೃತಿಕ ನಗರ ಎಂದು ಕರೆಯುತ್ತಾರೆ ಹಲವು ರೀತಿಯ ಅರಮನೆಗಳು ದೊಡ್ಡ ದೊಡ್ಡ ಪ್ಯಾಲೇಸ್ಗಳು ಕೆ ಆರ್ ಎಸ್ಸು ಎಜ್ಜಿಮಿಷಿನ್ಗಳು ಮತ್ತೆ ಝೂಗಳು ಗಳಲ್ಲಿ ಪ್ರಾಣಿಗಳು ಹಲವು ರೀತಿಯಾಗಿ ಮೈಸೂರಲ್ಲಿ ಹೆಚ್ಚು ಕಾಣಬಹುದು ಮೈಸೂರು ಬೆಳವಣಿಗೆ ಈಗ ಹೆಚ್ಚು ಹೆಚ್ಚು ಬೆಳವಣಿಗೆಯನ್ನು ಮಾಡುತ್ತಿದ್ದಾರೆ ಈಗ ಹೊಸ ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸುತ್ತಿದ್ದಾರೆ ಹಲವು ರೀತಿಯ ರಸ್ತೆಗಳನ್ನು ನಿರ್ಮಿಸುತ್ತಿದ್ದಾರೆ ಮೈಸೂರು ಟು ಬೆಂಗಳೂರು ರಸ್ತೆಗಳನ್ನು ಚೆನ್ನಾಗಿ ಮಾಡುತ್ತಿದ್ದಾರೆ ಮತ್ತು ದೊಡ್ಡ ದೊಡ್ಡ ಮೋರಿಗಳನ್ನು ಕಟ್ಟುತ್ತಿದ್ದಾರೆ ಮತ್ತೆ ಆ ಮೋರಿಗಳನ್ನು ಹೆಚ್ಚು ಸ್ವಚ್ಛ ಮಾಡಲು ಇನ್ನು ಮುಂದೆ ಬರುತ್ತಿಲ್ಲ ದೊಡ್ಡ ದೊಡ್ಡ ಮೋರಿಗಳಲ್ಲಿ ಹಲವು ರೀತಿಯ ಕಸಗಳನ್ನು ಹೆಚ್ಚು ಜನರು ಹಾಳು ಮಾಡುತ್ತಿದ್ದಾರೆ ಹೆಚ್ಚು ಸುರಿಯುತ್ತಿದ್ದಾರೆ ಮತ್ತು ಹಲವು ರೀತಿಯ ಪ್ಲ್ಯಾಸ್ಟಿಕ್ಗಳು ಹಲವು ರೀತಿಯ ಕೊಳೆತಿರುವ ಹಣ್ಣು ಹಂಪಲುಗಳನ್ನೆಲ್ಲನೂ ಮೋರಿಗೆ ಹಾಕುತ್ತಿದ್ದಾರೆ ಆ ಮೋರಿಯಲ್ಲಿ ಬರುವ ಸೊಳ್ಳೆಗಳು ನಮಗೆ ಆರೋಗ್ಯ ಉಂಟು ಮಾಡಬಹುದು ಆರೋಗ್ಯ ಅಲ್ಲಿ ಸಮಸ್ಯೆ ಉಂಟು ಮಾಡಬಹುದು ಆದ್ದರಿಂದ ನಮ್ಮ ಮೈಸೂರು ಜಿಲ್ಲೆ ಅಭಿವೃದ್ಧಿ ಆಗಲು ಇನ್ನೂ ಹೆಚ್ಚು ಬೆಳೆಯಲು ಇವೆಲ್ಲವನ್ನೂ ಹೆಚ್ಚು ನಾವು ಕಾಪಾಡಬೇಕು ಎಂದು ಹೆಚ್ಚು ಜನರು ತಿಳಿಯಬೇಕು ಮತ್ತು ಸರ್ಕಾರದವರು ಹೆಚ್ಚು ತಿಳಿಯಬೇಕು ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಹೆಚ್ಚು ಕೆಲಸಗಳು ಇನ್ನು ನಡೆಯುತ್ತಿದ್ದೇವೆ ಹಲವು ರೀತಿಯ ಹಳ್ಳಗಳು ಕ ಮತ್ತು ಹಲವು ರೀತಿಯ ಮೋರಿಗಳು ಸುರಂ ಮೋರಿಗಳು ಚಿಕ್ಕ ಚಿಕ್ಕ ಹಳ್ಳಗಳು ಎಷ್ಟೋ ಜನ ಮಕ್ಕಳುಗಳು ಆ ಚಿಕ್ಕ ಚಿಕ್ಕ ಹಳ್ಳಗಳಿಗೆ ಹೋಗಿ ಬಿದ್ದಿವೆ ಬೀಳು ಬೀಳುತ್ತಿದ್ದಾರೆ ಎಷ್ಟೋ ಜನ ಪ್ರಾಣವನ್ನು ಕಳೆದು ಕೊಳ್ಳುತ್ತಿದ್ದಾರೆ ಆದರೆ ಆ ಹಳ್ಳಗಳನ್ನು ಮುಚ್ಚಬೇಕು ಇಲ್ಲಿ ನಮ್ಮ ಮನೆ ಹತ್ತಿರ ಇರುವ ಬಿಡ್ಜು ಆ ಬಿಡ್ಜನ್ನು ಬಿಡ್ಜಿನಲ್ಲಿ ಹಳ್ಳಗಳು ಹೆಚ್ಚು ರೀತಿಯಾಗಿ ಕಾಣುತ್ತಿದೆ ಅದನ್ನು ನಿರ್ಮಿಸಲು ಸರ್ಕಾರದವರು ಬರುತ್ತಿಲ್ಲ ಅದು ಎಷ್ಟೋ ವರ್ಷವಾದರು ಹಾಗೆ ಇದೆ ಅದರ ಮುಂದೆ ಇರುವ ರಸ್ತೆಗಳನ್ನು ಮಾತ್ರ ಸ್ವಚ್ಛ ಮಾಡುತ್ತಿದ್ದಾರೆ ಆದರೆ ಆ ಬ್ರಿಡ್ಜಲ್ಲಿ ಇರುವ ಹಳ್ಳ ಕೊಳ್ಳಗಳಲ್ಲಿ ಸ್ವಚ್ಛ ಮಾಡುತ್ತಿಲ್ಲ ಆದ್ದರಿಂದ ಹೆಚ್ಚು ಸ್ವಚ್ಛ ಮಾಡಬೇಕು ಹಲವು ವೆಹಿಕಲ್ಗಳು ಲಾರಿಗಳು ದೊಡ್ಡ ದೊಡ್ಡ ಲಾರಿಗಳು ಕಾರುಗಳು ಹೆಚ್ಚು ಆಕ್ಸಿಡೆಂಟ್ಗಳಾಗುತ್ತಿದೆ ಹಲವು ರೀತಿಯ ಕಂಬಗಳಿಗೆ ಹೋಗಿ ಗುದ್ದಿ ಆಕ್ಸಿಡೆಂಟ್ ಆಗುತ್ತಿದೆ ಆ ಹಳ್ಳದಿಂದ ಹೆಚ್ಚು ಹಳ್ಳ ಅದನ್ನು ನಿರ್ಮಿಸಬೇಕು ಮತ್ತು ಪರಿಸರ ಪರಿಸರದಲ್ಲಿ ಹಲವು ನಮ್ಮ ಮೈಸೂರಿನಲ್ಲಿ ಹಲವು ರೀತಿಯ ಪ್ಲೇಸ್ಗಳನ್ನು ನಾವು ಕಾಣಬಹುದು ಹಲವು ರೀತಿಯ ದೇವಸ್ಥಾನಗಳನ್ನು ಕಾಣಬಹುದು ಅದರಲ್ಲಿ ಹೆಚ್ಚು ಫೆ ಹೆಚ್ಚು ಹೋಗುವ ಚಾಮುಂಡೇಶ್ವರಿ ದೇವಸ್ಥಾನ ಚಾಮುಂಡಿ ಬೆಟ್ಟವನ್ನು ನೋಡಬಹುದು ಅಲ್ಲಿ ಇರುವ ಕಾ ಅಲ್ಲಿರುವ ಗಿಡ ಮರಗಳು ಎಲ್ಲವೂ ಚೆನ್ನಾಗಿ ಇನ್ನೂ ಚೆನ್ನಾಗಿಯೇ ಇದೆ ಆದರೆ ಹೆಚ್ಚು ಜನರು ಬರುವುದರಿಂದ ಅಲ್ಲಿ ಹಲವು ರೀತಿಯ ಪೇಪರ್ಗಳು ಕವರ್ಗಳು ಹೆಚ್ಚು ಬಿಸಾಡುತ್ತಿದ್ದಾರೆ ಆದ್ದರಿಂದ ಅಲ್ಲಿ ದೇವಸ್ಥಾನಕ್ಕೆ ಅದು ಹೆಚ್ಚು ಸ್ವಚ್ಛ ಇರಬೇಕು ದೇವಸ್ಥಾನದಲ್ಲಿ ಅದನ್ನು ಹೆಚ್ಚು ಜನರು ಬೇಕು ಎಂಬ ಕೆಲಸಗಳನ್ನು ಮಾಡುತ್ತಾರೆ ಆದರೆ ಅದನ್ನೆಲ್ಲ ನಿಲ್ಲಿಸಬೇಕು ಈ ಸರ್ಕಾರದವರು ಹೆಚ್ಚು ನೋಡಿಕೊಳ್ಳಬೇಕು ಹೆಚ್ಚು ದೊಡ್ಡ ದೊಡ್ಡ ಮಿಷಿನ್ಗಳನ್ನು ಸೈ ಅಲ್ಲಿ ಸೈಡಲ್ಲಿ ಇಟ್ಟು ಅಲ್ಲಿ ಹಾಕಬೇಕು ಎಂಬ ರು ಇದು ರೂಲ್ಸನ್ನು ಮಾಡಬೇಕು ಮತ್ತು ಅಲ್ಲೇ ಇರುವ ಕಸಗಳು ನೋಡಿದರೆ ಜನರು ಏಕೆ ಇಲ್ಲಿ ಎಲ್ಲ ಎಸೀತಿದ್ದಾರೆ ಎಂಬ ಅವರ ಮನಸಲ್ಲೂ ಬರುತ್ತದೆ ಎಷ್ಟೋ ಜನರು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡುತ್ತಾರೆ ಸರ್ಕಾರದವರು ಇನ್ನೂ ಹೆಚ್ಚು ಇದನ್ನು ಇಂಪ್ರೂವ್ ಮಾಡಬೇಕು ಮತ್ತೆ ರೈತರ ಸಮಸ್ಯೆಗಳು ರೈತರು ಬೆಳೆಯುವ ಬೆಳೆಗಳು ಹೆಚ್ಚು ಉಪಯೋಗನ ರೈತರಿಂದಲೇ ನಮಗೆ ಅನ್ನ ಸಿಗುತ್ತಿದೆ ಆದರೆ ರೈತರಿಗೆ ಎಷ್ಟೋ ಜನ ರೈತರು ಸಾಲ ಮಾಡಿ ಎಷ್ಟೋ ಬೆಳೆಗಳನ್ನು ಹಾಕುತ್ತಾರೆ ಆದರೆ ಆ ಬೆಳೆಗಳನ್ನು ಸರ್ಕಾರವು ತಿರಸ್ಕರಿಸುತ್ತದೆ ಆದ್ದರಿಂದ ಎಷ್ಟೋ ರೈತರು ನ್ಯಾಣ ನೇಣಿಗೆ ಶರಣಾಗುತ್ತಿದ್ದಾರೆ ಹಲವು ರೀತಿಯಾಗಿ ಸಾಯುತ್ತಿದ್ದಾರೆ ಮತ್ತು ಎಷ್ಟೋ ರ ಅವರು ಬೆಳೆದಿರುವ ಬೆಳೆಗಳು ಬೆಳೆಗಳನ್ನು ಪ್ರಾಣಿಗಳು ದೊಡ್ಡ ದೊಡ್ಡ ಆನೆಗಳು ಎಲ್ಲವೂ ಬಂದು ನಾಶ ಮಾಡುತ್ತಿದೆ ಮತ್ತು ಮಳೆಯು ಹೆಚ್ಚು ಸುರಿಯೋದ್ರಿಂದ ಅವ್ರಿಗೆ ಹೆಚ್ಚು ಲಾ ನಷ್ಟವಾಗುತ್ತಿದೆ ಎಷ್ಟೋ ಜನರು ಕೆರೆ ಬಾವಿಯಲ್ಲಿ ಬಿದ್ದು ಸಾಯುತ್ತಿದ್ದಾರೆ ರೈತರ ರೈತರಿಲ್ಲದೆ ನಮಗೆ ಊಟ ಸಿಗಲ್ಲ ಅವರಿದ್ರೆನೆ ನಮಗೆ ಅನ್ನ ಸಿಗೋದು ಎಲ್ಲ ಸಿಗೋದು ಅವ್ರು ಬೆಳೆಯೋ ಬೆಳೆಗಳಿಂದಲೇ ನಮಗೆ ಒಳ್ಳೆ ಒಳ್ಳೆಯ ಊಟ ಸಿಗೋದು ಒಳ್ಳೆಯ ಒಳ್ಳೆಯ ತಿಂಡಿ ತಿನ್ನುವುದು ಆದರೆ ರೈತರು ರೈತರಿಗೆ ಕಷ್ಟವನ್ನು ನಿಭಾಯಿಸಲು ಸರ್ಕಾರವು ಅವ್ರಿಗೆ ಹೆಚ್ಚು ಸಹಾಯವನ್ನು ಮಾಡಬೇಕು ಅವರು ಬೆಳೆಯುವ ಹಣ್ಣುಗಳು ತರಕಾರಿಗಳು ಈರುಳ್ಳಿಗಳು ಎಲ್ಲವನ್ನೂ ಹೆಚ್ಚು ಕೊಡಬೇಕು ಸರ್ಕಾರಕ್ಕೆ ಆಮೇಲೆ